ಹಾಂ ನಮ್ಮ ದೋಸ್ತ ಒಬ್ಬವ ಆನ್ಲೈನ್ ಡೆಲಿವರಿ ಮಾಡ್ಕೊಂಡಿ ಒಂದು ಶರ್ಟ್ ತರ್ಸ್ಕೊಂಡಾನ ಅವ್ನ್ದು ಚಂದ ಬಂದದಣ್ಣ ಹಾಂ ಆಮೇಲೆ ನಾನು ಭಿ ಹರಿಬೀಳ್ಳತನಣ್ಣ ಅವ ಏನ್ ಮಾಡಲಿ ನನ್ನ ಖಾಸ್ ದೋಸ್ತನೆ ಅವ ಅವಂದು ಚಂದ ಬಂದದ ಅಂಬದು ನಾನು ಭಿ ತರಿಸು ತರಿಸಂತ ಕುಂತನಣ ನಾನೇನು ಗೊತ್ತಾಣ್ಣ ಅಂತ ನಾ ಒಂದು ಹೋಗೋಮಂದನವಲ್ಲಿ ರೋಡಿಗೆ ಹೀಡಿ್ಗೆ ಹೋಗಿ ತಗೊಮ ಬಂದ್ನಣ್ಣ ಇವ ನನ್ನ ಹರಿ ಬೀಳ್ಳತ್ತಾನ ನನ್ನ ಖಾಸಾ ದೋಸ್ತನಣ್ಣ ಏನ್ ಮಾಡಲಿ ಅಂತಿ ಒಂದು ಶರ್ಟ್ ತರಿಸ್ದೆಣ್ಣ ಅದು ಪ್ರೈಝು ಅಣ್ಣ ಹಝಾರ್ ರೂಪಾಯ್ದಣ್ಣ ಹಝಾರ್ ರೂಪಾಯಿ ದಿವಾಲಿ ಆಫರ್ ಅದು ಅವ ತಗೊಂಬಂದು ಬಂದ್ತಣ್ಣ ಆರ್ಡ್ರ ಅದು ನಾ ಒಂದು ಕಾಲರ್ ಯಾವ ತರಿಸಿದೆ ರೀತಿಯಣ್ಣ ಕೆಂಪನ್ ಕಲರ್ ತರ್ಸಿದೆಯಣ್ಣ ಆ ಕೆಂಪನ್ ಕಲರ್ ತರಿಸಿಂದು ಇಲ್ಯಾವ್ದು ಬರಬೇಕಲ್ಲತ್ತಿ ಅಣ್ಣ ಬೆಳ್ಳನ್ ಕಲರ್ ಬಂದವ ಅಣ್ಣ ನಾಳೆ ಹಬ್ಬ ಅದ ಹ್ಯಾಂಗೆ ಮಾಡಿ ಅಂತ ತಿಳಿಯಲ್ಲ ಹೊಂಟದ ಏನ್ರೂ ಮಾಡಲಿ ಅಂತೀ ಅದೇ ಹಾಕೊಂಡಣ್ಣ ಹಾಕೊಂಡ್ ಎಲ್ಲ ಚಂದ ಓಡಾಡ್ದಣ್ಣ ಆಯ್ತ್ ಕೀ ನೆಕ್ಸ್ಟ್ ದಿನ ಕಾದು ಬಿಡಗ್ದಣ್ಣ ಒಗಿಲಿಕ್ಕ ಆಯ್ತ್ ಕಿ ಒಗ್ದರು ಮಮ್ಮಿಯವರು ಒಗ್ದು ಒಗೆಪರಿ ಮಮ್ಮಿಯವ್ರು ಬೈಲತ್ತರು ಇದು ಎಂತಂದಿದು ಅಂಗಿ ಎಲ್ಲ ಏನು ಖರಾಬದ ಅಣ್ಣ ಅದು ಕ ಅದಕ್ಕ ಪ್ಯಾಂಟಿಂಗೆ ಕಲರ್ ಇದಕ್ ಹಾಕುಲೊತ್ತದ ಕಲರ್ ಎಲ್ಲೋ ಹೋಗ್ಲತ್ತದೆ ಅಣ್ಣ ಒಗೆದು ಒಣ ಹಾಕ್ಯಾರೆ ನಾನೇನು ಆಗ್ಯದೆ ಅಂತ ನೋಡ್ತಿನಿ ಅಣ್ಣ ಅದಕ್ಕ ನೋಡಿದ್ರೆ ಗ್ವೊಂಡೆ ಕೆತ್ತಿ ಹೋಗ್ಯವೆ ಬಗಲಾಗೆ ಹರ್ದೋಗ್ಯದೆ ಎಲ್ಲ ಹೋಗ್ಯವ ಅಣ್ಣ ಅದಕ್ಕಿಂತ ಭಾರಿ ನನಗೆ ಹಝಾರ್ ರುಪಾಯ್ದಾಗಿನ ಮೋಹನ್ ಮಾರ್ಕೆಟ್ದಾಗೆ ಐದಾರು ಶರ್ಟು ಬರ್ತಿವು ಅಣ್ಣ ನನ್ನ ದೋಸ್ತ್ನ ಮಾತು ಕೇಳ್ಬಾರ್ದು ಅಣ್ಣ ಅಸ್ಲಿಗೆ ನಾ ಯಾವ್ದ್ ಭಿನೆ ತಕೊಂಬಾನೆ ಮಂದಿನಣ ಆ ಆನ್ಲೈನ್ ಆರ್ಡರ್ದಾಗೆ ಖರಾಬ್ ಇರ್ತವಣ್ಣ ಅದು ಶರ್ಟೆ ಪೂರನೆ ಖರಬಾಗೋಗ್ಯದಣ್ಣ ಈಗ ಏನು ಮಾಡ್ಯಂತ ತಿಳಿ ಹೊಂಟದ ಅದು ಶರ್ಟು ಹಝಾರ್ ರೂಪಾಯಿದ್ದು ಇದ್ದಿದ್ದು ನಾ ಇಲ್ಲಿ ಏನೇನು ಬರ್ತಿದ್ದವು ರೀತಿಯಣ್ಣ ಯಪ್ಪ ಯಪ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳರ ಬರ್ತಿವು ಅಣ್ಣ ಶರ್ಟ್ಸ್ಗಳು ಅಸಲಿಗೆ ಆನ್ಲೈನ್ ಆರ್ಡ್ರೇ ಮಾಡ್ಬಾರ್ದಣ್ಣ ನನ್ಗೆ ಗೊತ್ತಾಯ್ತು ಈವತ್ತು ನಾ ಪೆಹ್ಲೆನೆ ಹೇಳಿದ್ದೆ ನನಗೂ ಬರ್ಬೇಕಾದು ಬಂದು ಬಂದು ನನ್ನ ದೋಸ್ತಿಗೆ ಎಲ್ಲ ಚಂದ ಬಂದದೆ ನನಗೇ ಹೀಗಾಯ್ತಣ್ಣ ಇದು ಆನ್ಲೈನ್ ಆರ್ಡ್ರು ಖರಾಬಾಗದೆ ಅಣ್ಣ ನನಗೆ ಇವತ್ತು ಗೊತ್ತೇ ಅದು ಏನ್ ಚಂದದಲ್ಲಿತ್ತಿದು ಹೋಗಿದ್ದೆ ಚಂದ ಅದ ಅಂತ ತೆಗೆದು ನೋಡಿದಂಬಕೆ ಬ್ಯಾಡಾಂತ ಇರಿಸಿದ ಅಣ್ಣ ಏನೆಲ್ಲ ಬರ್ತದೋ ನನಗಿ ಪಾಪ ಅವ ಕೊಟ್ಟನು ಹೋದನು ಹಝಾರ್ ರುಪಾಯಿ ತಗೊಂಡನು ನಂಬಲ್ಲಿ ನಮ್ಮ ಮಮ್ಮಿಯವ್ರ್ ನನಿಗೆ ಯಾಕೆ ಬೈಯಲತ್ತರೆ ಯಾಕೆ ಬೈಯಲತ್ತರೆ ಅಂದೆ ನಾ ಹಾಂ ಹಾಂ ಹಿಂಗಿರ್ತದೆ ಅಂದ ನಮ್ಮ ದೋಸ್ತ ನನಗೆ ಗೊತ್ತಾಯ್ತು ಅಣ್ಣ ಇದು ಆನ್ಲೈನ್ ಆರ್ಡರೆ ಖರಾಬು ಅಸಲಿಗೆ ಇನ್ನು ಮೇಲೆ ಜಿಂದಗಿದಾಗೆ ಭಿ ಆನ್ಲೈನ್ ಆರ್ಡ್ರು ಮಾಡಲ್ಲ ನೋಡಣ್ಣ ಹೋದ್ರೆ ಹೋದವು ಒಂದು ದಸ್ ಹಝಾರ್ ಹೋತು ಇಲ್ಲೆ ತಗೊತೆ ನಮ್ಮ ಬೀದರ್ದಾಗೆ ಖತರ್ನಾಕ್ ಅವ ಒಂದೊಂದು ವಿಶಾಲ ಮಾರ್ಟಿಗೆ ಹೋದ ಬಿಗ್ ಬಝಾರಿಗೆ ಹೋದ ಹಝಾರ್ ದೋನ್ ಹಝಾರ್ ರೂಪಾಯಿ ಕೊಟ್ಟಂದ್ರೆ ಏನು ಭಾರಿ ಬರಲು ಮತ್ತು ಕಾಲರ್ ಬೇಕೊ ಅವು ಶಂಬರಿರ್ತವೆ ಒಂದೊಂದು ಯಾಕೆ ಹತ್ತತ್ತು ತೊಗೊಂಡು ಬರ್ಬೋದು ಅದ್ರಾಗೆ ಇವಾಗ್ ಹೋಗಿ ಹೋಗಿ ಆನ್ಲೈನ್ ಆರ್ಡ್ರು ಮಾಡಿಸ್ದ ನನ್ನ ದೋಸ್ತ ಹಝಾರ್ ರೂಪಾಯಿ ಹಾಕಿದ ನಂಗೆ ಏನು ಮಾಡೋ ಹಝಾರ್ ರುಪಾಯಿ ತಗೊಂಡಿದಿ ಇಂತಾ ರೇಟಿ ಅಂಗಿ ತರಿಸಿಕೊಂಡಿ ಹೇಳತ್ತಾರ್ ಅವ್ರು ಏ ಎಲ್ರೀ ಅಂಥದೇ ಯಾಕೆ ಬಂತು ಆನು ಅದು ಆನ್ಲೈನ್ ಆರ್ಡ್ರೇ ಖರಾಬಿರ್ತದಾ ನನ್ದು ಕಿಸ್ಮತ್ತೆ ಖರಾಬದ ಆನ್ಲೈನ್ ಆರ್ಡ್ರೇ ಖರಾಬಿರ್ತವೆ ಅಣ್ಣ ಅಸಲಿಕಿ ಇನ್ಮೇಲೆ ಅಣ್ಣ ಆನ್ಲೈನ್ ಆರ್ಡ್ರೇ ಮಾಡ್ಬಾರ್ದು ನೋಡಣ್ಣ ಏನ್ ಭಿ ಮಾಡಬೇಕು ಇಲ್ಲೆ ತಗೊಬೇಕು ನಮ್ಮ ಬೀದರೇ ಖತರ್ನಾಕದೆ ಅಣ್ಣ ಏತ್ತೆತ್ತು ಹೋಗ್ಬಾರ್ದು ಅಣ್ಣ ಆನ್ಲೈನ್ ಆರ್ಡರ್ ಬ್ಯಾಡ ಏನ್ ಬ್ಯಾಡ ಅದು ಬ್ಯಾಡ ಇದು ಬ್ಯಾಡ ನಂಬಲ್ಲಿ ಹೋಗಬೇಕು ಅಲ್ಲಿ ಶ್ರೀ ಮಾರ್ಕೆಟ್ ಗಿರಿ ಮಾರ್ಕೆಟ್ದಾಗೆ ಹೋಗಬೇಕು ತಗೊಬೇಕು ಹಝಾರ್ ಬಹುತ ಹಝಾರ್ ಇರ್ತವೆ ಒಂದರಾ ಎತ್ಕೊಂಡ್ ಬರ್ಬೇಕು ಮತ್ತು ಚಂದ ಇರ್ತದೆ ನಮಿಗೆ ಪಸಂದ್ ಆಗ್ತದ ಮತ್ತದು ಹ್ಯಾಂಗಲಿತ್ತೀಯ ಅಣ್ಣ ಒಂದಿನ ಹಾಕೊಂಡ ನೀರು ಹಾಕ್ದ ಒಣಗಿದ್ರೂ ಮಮ್ಮಿ ಬಿಡಲ್ದರು ಹಾಗೆ ಆಗ್ತದ್ ಅನುಂದೆ ಬಿಟ್ಕೊಟ್ಟಅಣ್ಣ ನಾಳೆ ಹಾಕೊಂಡ ಅಣ್ಣ ನನಗೇನು ರೀತಿ ನಮ್ಮ ತಮ್ಮ ಹಾಕ್ಬಿಟ್ ಬಂದಾ ಅಣ್ಣ ಅದು ನನಿಗೆ ಜಾಕೆಟ್ ಆ ಜಾಕೆಟ್ಟರ ಇನ್ನು ಬರ್ತದೆ ಅಣ್ಣ ನನಗೆ ಇದು ಬರಲ್ಹೋಗ್ಯದೆ ಅಣ್ಣ ಆಸಲಿಗೆ ಆನ್ಲೈನ್ ಮೇಲೆ ನಿಮಗ್ ಭರೋಸಿನೇ ಇಲ್ಲ ನೋಡಣ ಏನ್ರ ಮಾಡ್ತೀ ಇನ್ನು ಮೇಲೆ ಆನ್ಲೈನ್ ಆರ್ಡ್ರೇ ಮಾಡಲ್ಲ ನೋಡಣ ಹ್ಯಾಂಗರು ಮಾಡಬೇಕೆನಿಲ್ಲ